ಜನರು ಹೇಗಿರ್ತಾರೋ ಏನಿರ್ತಾರೊ ಗೊತ್ತಿಲ್ಲ ಆದ್ರೆ ಜನರ ಜೊತೆ ನಾವು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಇರಬೇಕು ಅನ್ನೋದು ಬಗ್ಗೆ ವಿಚಾರ ಮೊನ್ನೆ ನನ್ಗೆ ಒಂದು ಸಂಗತಿ ಏನೋ ಅಕಸ್ಮಾತಾಗಿ ನಾ ಮಾರ್ಕೆಟ್ನ್ಯಾಗ ಹೊಂಟಿದ್ದೆ ಹೋಗೋ ಹೊತ್ನ್ಯಾಗ ಒಬ್ಬ ವ್ಯಕ್ತಿ ಭೇಟಿಯಾದ ಭೇಟಿಯಾಗಿ ಹೇಳಿದ ಹಿಂಗೆ ರೀ ನಾನು ಬಡವ ಅದೀನಿ ನನ್ಗೆ ಏನೂ ಇಲ್ಲ ಹಾ ನಮ್ಗೆ ಏನಾರ ಸಹಾಯ ಮಾಡಿರಿ ಅಂತಂದ ಹೌದಪ್ಪ ಬಡವ ಅದೀ ನಿಂಗೆ ಸಹಾಯ ಮಾಡ್ತೀನಿ ಹಾ ಆದ್ರೆ ನೀನು ಅದನ್ನು ಏನು ಮಾಡ್ತೀಯ ಅಂತ ಕೇಳಿದೆ ಹಿಂಗೆ ರೀ ನಾನು ಹೊಲ ಮಾಡ್ಬೇಕು ಅಂತ ಮಾಡೇನಿ ನಂದು ಹೊಲ ಐತಿ ಹೊಲ ಅನ್ನು ನಾನು ಬಿಡಿಸ್ಕೊಂಡು ಹೊಲ ಬಿತ್ತನೆ ಮಾಡ್ಬೇಕಂತ ಮಾಡೀನಿ ಅಂತ ಆತಪ್ಪ ಒಳ್ಳೇದು ಅಂತ ಅಂದೆ ನಾನು ಚಲೋ ಅಲ್ಲ ಯಾರ ಕಡೆ ಕೊಟ್ಟರು ಹೊಲ ಆ ಹೊಲ ಯಾರ ಕಡೆ ಐತಿ ಅಂಥೇಳಿ ನನಗೆ ಭಾಳ ಆಸಕ್ತಿ ಆತ ಹೋದೆ ಆ ಊರ್ಗೆ ಹೋದೆ ಒಂದು ಮೂರು ಎಕರೆ ಹೊಲ ಇತ್ತು ಆ ಹೊಲವನ್ನು ಬಿಡಿಸಿಕೊಂಡು ಅವ್ನ ಕೊಟ್ಟೆ ನಾನು ಬಿತ್ತುತ್ತೀನಿ ಬೆಳಿತೀನಿ ಸಹಾಯ ಮಾಡ್ಬೇಕ ಸರ ಅಂತ ಅಂದ ಆತು ಬಾ ಬಿತ್ತುತ್ತೀನಿ ಬೆಳಿತೀನಿ ನಿ ನಿ ಬೆಳಿತೀನಂದ್ರೆ ಒಳ್ಳೆಯದು ನನಗೆ ಸಹಾಯ ಮಾಡ್ತೀನಿ ಅಂಥೇಳಿ ಹೆ ಒಪ್ಕೊಂಡು ಬಂದೆ ಒಂದು ಹದಿನೈದು ಇಪ್ಪತ್ತು ದಿಟ ಆದಮ್ಯಾಗ ಬಂದ ಸರಾ ಇಷ್ಟು ರೊಕ್ಕ ಹೇಳ್ಯಾರ ಸರ್ ಅವರು ಅಷ್ಟು ರೊಕ್ಕ ಕೊಟ್ರೆ ಹೊಲ ಬಿಟ್ಟು ಕೊಡ್ತಾರೆ ಅಂತ ಆತು ತಗೊಳ್ತೀನಿ ಅವರಿಗೆ ಹೋಗಿ ಅವ್ರ ಊರು ಹೋಗಿ ಹೊಲ ಬಿಡಿಸ್ಕೊಟ್ಟೆ ಬಿಡಿಸ್ಕೊಟ್ಟ ಮೇಲೆ ಮುಂದೆ ಬರೋ ಟೈಮಲ್ಲಿ ಸರ ನಾನು ಇಂಥ ಬೀಜ ಬಿತ್ಬೇಕು ಅಂತ ಮಾಡ್ಯಾನ್ರೀಪ್ಪ ಹೊಲದಾಗ ಇಷ್ಟು ರೊಕ್ಕ ಆಕ್ಕೇತಿ ಅಂತಾರೆ ನೀವು ಬೀಜ ಕೊಡ್ಸಿದ್ರೆ ನಾನು ಬಿತ್ತುತ್ತೀನಿ ಅಂತ ಅಂದ ಆತು ತೊಗೋಪ್ಪ ಅಂಥೇಳಿ ಬಿತ್ತು ಅಂಥೇಳಿ ಅವ್ನ್ಗೆ ಆ ಅಂಗಡಿ ಕರ್ಕೊಂಡು ಹೋಗಿ ಬೀಜವೂ ಕೊಡಿಸಿದೆ ಗೊಬ್ಬರನೂ ಕೊಡಿಸಿದೆ ಆ ಗೊಬ್ಬರ ತಗೊಂಡು ಹೋಗಿ ಬಿತ್ತಿದ ಬಿತ್ತಿ ಬೆಳೆ ಬೆಳಿಯೋಕ್ಕೆ ಚಾಲೂ ಮಾಡ್ತಾ ಬೆಳೆ ಹೆಂಗೆ ಬರ್ಬೇಕ್ರೀ ನೋಡಿರಿ ನಮ್ಮ ಗುಣ ಒಳ್ಳೆಯದಿದ್ರೆ ಅವ್ರ ಗುಣನೂ ಒಳ್ಳೇದು ಇರ್ಬೇಕು ಅವ್ರ ಗುಣ ಕೆಟ್ಟ ಇತ್ತು ಅಂದ್ರೆ ನಮ್ಮ ಗುಣವೂ ಕೆಟ್ಟಾತು ನಾವು ಒಳ್ಳೆಯದಾಗ್ಲಿ ಅಂಥೇಳಿ ಮಾಡಿದ್ರೆ ಅದು ಒಳ್ಳೆಯದೆ ಆಗುತ್ತೆ ಕೆಟ್ಟದು ಆಗಲಿ ಅಂತ ಮಾಡಿದ್ರು ಕೆಟ್ಟದೇ ಆಗ್ತದೆ ಆತ್ಪ ದುಡಿಯವ್ನು ನೀನು ಮಾಡವ್ನು ನೀನು ನಾನು ಯಾಕೆ ಚಿಂತೆ ನಿನಗೆ ಏನು ಬೇಕು ಅದೆಲ್ಲ ಕೇಳು ನಾನು ಕೊಡ್ತೀನಿ ಅಂತ ಅಂದದ್ದಕ್ಕೆ ಅವ ಆ ಟೈಮ್ನ್ಯಾಗ ಹೋಗಿ ಬಿತ್ತಿದ ಬಿತ್ತಿ ಒಂದು ಹದಿನೈದು ಇಪ್ಪತ್ತು ದಿನದಾಗ ಒಳ್ಳೆಯ ಫಸಲು ಬಂತ್ರೀ ನಾಟಿ ಆಗಿತ್ತು ಗಿಡಗಳೆಲ್ಲ ನಗ್ತಾಯಿದ್ವು ಅದನ್ನ ನೋಡಿ ನಮಗೂ ಖುಷಿ ಆತು ಸಹಾಯ ಮಾಡಿದ್ದಕ್ಕೂ ನಮ್ಗೆ ಅನುಕೂಲ ಆಯ್ತು ಹಾ ಅನುಕೂಲ ಆತ್ ಅಂಥೇಳಿ ನಮಗೂ ಅನ್ಸ್ತು ಮತ್ತು ಬೆಳೆ ಏನು ಐತಲ್ಲ ಇನ್ನೂ ದೊಡ್ದಾಗಿ ಬೆಳೀತು ಉತ್ತದ ಬಿತ್ತದ ಹರಳದ ನೇಗಿಲ ಹೊಡೆದ ಎಣ್ಣೆ ಹೊಡೆದ ಹೀಗೆ ಒಂದು ಮೂರು ನಾಲ್ಕು ತಿಂಗ್ಳಿಗೆ ಬೆಳೆ ಬಂತು ಒಳ್ಳೆಯ ಫಸ್ಲು ಬಂತು ಆ ಫಸ್ಲನ್ನು ನೋಡಿ ಅವನು ಖುಷಿ ಪಟ್ಟ ನಾವು ಖುಷಿ ಪಟ್ವಿ ಈ ಖುಷಿ ಪಟ್ಗುಟ್ಲೆ ಅದನ್ನು ಹೋಗಿ ಮಾರ್ಕೆಟಿಗೆ ಹಾಕಿದ್ವಿ ಮಾರ್ಕೆಟಿಗೆ ಒಳ್ಳೆಯ ಬೆಲೆ ಬಂತು ಅದರಿಂದ ಅವನು ಒಳ್ಳೆಯವನಾದ ನಾವು ಒಳ್ಳೆವ್ರು ಇಂಥ ಒಂದು ವಿಷಯ ನಮ್ಗೆ ಬರ್ತೈತಲ್ಲ ಸಹಾಯ ಮಾಡೋಕ್ನೇ ಸಹಾಯ ತಗೊಳೋವ್ರು ಒಳ್ಳೆವ್ರು ಇರ್ಬೇಕು ಅಂದ್ರೆ ಮಾತ್ರ ಒಳ್ಳೆಯ ಕೆಲ್ಸಗಳು ಆಗ್ತವೆ ಅನ್ನೋದು ನಮ್ಗೂ ಆವಾಗ ಗೊತ್ತಾತು ನಾವು ಯಾಕೆ ಬಿತ್ಬಾರ್ದು ನಾವು ರೈತ್ರು ಯಾಕೆ ಆಗಬಾರ್ದು ರೈತ್ರು ರೈತಾಪಿ ಮಾಡೋದ್ರಿಂದ ಏನೆಲ್ಲ ಲಾಭ ಇರ್ತದೆ ರೈತ್ರು ಆಗೋದ್ರಿಂದ ಏನು ಬೇಕು ಅನ್ನುವುದು ನಾವು ತಿಳ್ಕೊಂಡ್ವಿ ಆವಾಗ ಅವನಿಂದ ನಮ್ಗೂ ಆಸಕ್ತಿ ಬೆಳೀತ್ರಿ ನಾವು ಯಾಕೆ ಹೊಲ ಮಾಡಬಾರ್ದು ನಾವು ಯಾಕೆ ಬಿತ್ತಬಾರ್ದು ನಾವು ಯಾಕೆ ಬೆಳಿಬಾರ್ದು ನಾವು ರೈತ ಆಗ್ಬೇಕು ರೈತ ಅಂದ್ರೆ ದೇಶದ ಬೆನ್ನೆಲುಬು ಇದ್ದಂತ್ರಿ ರೈತ ಒಬ್ಬ ರೈತ ಅಂದ್ರೆ ದೇಶದ ಬೆನ್ನೆಲುಬು ಮೂರು ತಿಂಗ್ಳು ಆರು ತಿಂಗ್ಳು ದುಡಿದು ಮತ್ತು ಆರ್ ತಿಂಗ್ಳು ರೆಸ್ಟ್ ತಗೊತಾನ್ರೀ ಅವ ಒಂದು ಬಿತ್ಬೇಕಾದ್ರೆ ಮೂರು ತಿಂಗ್ಳು ಒಂದು ಬೆಳೆ ಮೂರು ತಿಂಗ್ಳು ಬರ್ತದೆ ಒಂದು ತಿಂಗ್ಳು ಎರಡು ತಿಂಗ್ಳು ಬರ್ತದೆ ಮ ಆರು ತಿಂಗ್ಳು ಬರ್ತೈತಿ ಅದ್ರ ಜೊತೆಗೆ ನಾವು ಕೆಲಸ ಮಾಡ್ಬೇಕು ಅಂತಿದ್ದರೆ ಒಳ್ಳೆಯ ಫಸಲು ಬರ್ತದೆ ಆದ್ರೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಆಳಾಗಿ ದುಡಿ ಅರಸನಾಗಿ ಉಣ್ಣು ನಾವು ಹೆಂಗೆ ದುಡಿತೀವೋ ಅದಕ್ಕೆ ತಕ್ಕ ಬೆಲೆ ನಮ್ಗೆ ಸಿಗ್ತೈತಿ ನಾವು ದುಡಿಲಿಲ್ಲ ಅಂದ್ರೆ ನಮ್ಗೆ ತಕ್ಕ ಬೆಲೆ ಸಿಗಲಿಲ್ಲ ಹೀಗಾಗಿ ನನಗೂ ಆಸಕ್ತಿ ಮೂಡಿತು ಯಾಕೆ ನಾವು ಮಾಡಬಾರ್ದು ಇದ್ರಿಂದ ಏನು ಲಾಭ ಐತಿ ಹೆಂಗೆ ಮಾಡುವುದು ಏನು ಮಾಡುವುದು ಅಂತ ನಾನು ಆ ರೈತನ ಕಡೆ ತಿಳ್ಕೊಂಡೆ ತಿಳ್ಕೊಂಡು ನಾನು ಒಂದಿನ ಹೋದೆ ಒಂದು ಚಲೋ ಫಲವತ್ತಾದ ಭೂಮಿ ತಗೊಂಡೆ ಆ ಭೂಮಿಯಾಗ ಯಾವಾಗ ಬಿತ್ತಬೇಕು ಯಾವ್ ಟೈಮಿಗೆ ಬಿತ್ತಬೇಕು ಯಾವ ಟೈಮಿಗೆ ಬೆಳೆ ಕಟಾವು ಮಾಡ್ಬೇಕು ಅನ್ನುವುದು ತಿಳ್ಕೊಂಡು ಅದರಲ್ಲಿ ಆಸಕ್ತಿ ಬೆಳೆದು ನಾನು ಹೊಲ ಮಾಡಿದೆ ಹೊಲ ಮಾಡಿದ್ಮೇಲೆ ಒಳ್ಳೆ ಬೆಲೆ ಬೆಳೆಯೂ ಬಂತು ಅದರಿಂದ ಹಾಕ್ದಂಥ ರೊಕ್ಕ ಒಂದ್ಸಲ ಹಾಕ್ದಂಥ ರೊಕ್ಕ ಹಾಳಾದ್ರೂ ಮುಂದಿನ ಒಂದು ಬೆಳೆಗೆ ಬಂದು ಬರ್ತೈತೆ ಆದ್ರೆ ನಮ್ಮಲ್ಲಿ ಏನು ಇರ್ಬೇಕು ಆವಾಗ ತಾಳ್ಮೆ ಇರಬೇಕು ತಾಳ್ಮೆ ಇದ್ರೆ ಮಾತ್ರ ಅದರಿಂದ ನಾವು ಕೆಲಸ ಮಾಡೋಕೆ ಬರ್ತೈತೆ ತಾಳ್ಮೆನೆ ಕಳ್ಕೊಂಡ್ವಿ ಅಂದರೆ ಏನು ಕೆಲಸ ಮಾಡೋಕೆ ಬರೆದಿಲ್ಲ ಒಮ್ಮೆ ಲಾಭ ಆಗ್ಬೋದು ಒಮ್ಮೆ ನುಕ್ಸಾನ ಆಗ್ಬೋದು ಕೃಷಿ ಮಾಡುವುದು ಒಮ್ಮೆ ಲಾಭವೂ ಐತಿ ಒಮ್ಮೆ ನುಕ್ಸಾನು ಐತೆ ಹಿಂಗೆ ಕೃಷಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋಗಿ ಅನೇಕ ಸಂಗತಿಗಳು ಗೊತ್ತು ಆದವು ಯಾವ ರೀತಿ ನಾವು ಬೆಳೀಬೇಕು ನೀರಾವರಿ ಅಂದ್ರೆ ಏನು ಒಣ ಬೇಸಾಯ ಅಂದ್ರೆ ಏನು ಅಂಥೇಳಿ ಆ ವಿಷ್ಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ ಪ್ರಯತ್ನ ಮಾಡಿ ನಾವು ಯಾಕೆ ಬಿತ್ತಬಾರ್ದು ಬೆಳೆ ಮಾಡೋದಕ್ಕೆ ಬೆಳೆ ಬರೋದರಿಂದ ನಮ್ಗೆ ಏನು ಇಲ್ಲ ಲಾಭ ಆಗ್ತದೆ ಯಾವ ಬೆಳೆಯನ್ನು ಯಾವಾಗ ಬೆಳಿಬೇಕು ಯಾವ ಹೊಲನ ಯಾವಾಗ ತೆಗಿಬೇಕು ಅನ್ನೋ ಸುದ್ದಿ ವಿಚಾರವನ್ನು ತಿಳ್ಕೊಂಡು ನಾವು ಕೃಷಿಕ್ರು ಆದ್ರೆ ಮಾತ್ರ ಜೀವನ ಒಳ್ಳೆಯ ಜೀವನ ಆಗ್ತದೆ ಲಾಭ ಐತಿ ಅನ್ನೋ ಉದ್ದೇಶ ಇರ್ಬಾರ್ದು ಅದರಾಗ ನಮ್ಗೆ ಲಾಭ ಆಕ್ಕೈತಪ್ಪ ಅನ್ನೋ ಉದ್ದೇಶ ಇರ್ಬಾರ್ದು ನಾನು ಏನು ಪಾ ನನ್ನ ಕಾಯಕ ಮಾಡಾಕತ್ತೀನಿ ಕಾಯಕವೇ ಕೈಲಾಸ ಕಾಯಕ ಮಾಡಿರಿ ಕೆಲಸವೂ ಹಂಚಿ ಕಾಯಕ ಮಾಡ್ಬೇಕು ಮೊದ್ಲು ಏನು ಮಾಡಬೇಕು ಏನೆಲ್ಲ ಯಾವಾಗ ಬಿತ್ತಬೇಕು ಯಾವಾಗ ಹರಡಬೇಕು ಯಾವಾಗ ಎಡೆ ಹೊಡಿಬೇಕು ಯಾವಾಗ ಎಣ್ಣೆ ಸಿಂಪಡಿಸ್ಬೇಕು ಅನ್ನೋದು ಸಲಹೆ ಸಲಹೆಗಳನ್ನ ತಗೊಳ್ಬೇಕು ಈಗ ರೈತ್ರಿಗೆ ಸಲಹೆ ಕೊಡೋಕೆ ಬರ್ತಾರೆ ಗ್ರಾಮ ಪಂಚಾಯ್ತಿಯೋರ್ ಬರ್ತಾರೆ ಹಿಂಗೆ ಬೀಜ ಕೊಡ್ತೀವಿ ಗೊಬ್ಬರ ಕೊಡ್ತೀವಿ ಇದು ಕೊಡ್ತೀವಿ ಟ್ರ್ಯಾಕ್ಟ್ರ್ ತಗೊಳ್ಳೋಕೆ ನಿಮ್ಗೆ ರೊಕ್ಕ ಕೊಡ್ತೀವಿ ಅಂಥೇಳಿ ಕೆಲವೊಂದು ಸ್ಕೀಮ್ಗಳು ಕೆಲವೊಂದು ಯೋಜನೆಗಳು ಬರ್ತಾವೆ ಆ ಯೋಜನೆ ಪ್ರಕಾರವೇ ನಾವು ನಡ್ಕೊಳ್ತಾ ಹೋದ್ರೆ ಒಳ್ಳೆಯ ಕೃಷಿಕರಾಗ್ಬೋದು ಕೃಷಿಕ್ರು ಹಾಕಿ ಆಗ್ತೀನಿ ಅಂತ ಅಂದ್ರೆ ದುಡಿಬೇಕು ದುಡ್ದ್ರೆ ಮಾತ್ರ ಕೃಷಿಕರು ಆಗೋಕೆ ಸಾಧ್ಯ ಅನ್ನೋದು ನಮ್ಗೆ ಗೊತ್ತು ಆತ್ ಹೀಗಾಗಿ ನಾನು ಕೃಷಿ ಬಗ್ಗೆ ಬಹಳ ಆಸಕ್ತಿ ವಹಿಸೀನಿ ಕೃಷಿಯಲ್ಲಿ ಸಾಧನೆಯನ್ನು ಮಾಡ್ಬೇಕಂತ ಮಾಡೀನಿ ಈ ಸುದ್ದಿಯನ್ನು ನನ್ಗೆ ಹೇಳಿದಂಥ ಮನ್ಷನ ಬಗ್ಗೆ ನನಗೆ ಬಹಳ ಅವ್ನು ಈಗ್ಲಾದ್ರೂ ಬರ್ತಾನನೆ ನೀವು ಏನಾರ ಆರಾಮ್ ಆದ್ರಾ ಆರಾಮ್ ಅದೀವಪ್ಪ ನೀವು ಆರಾಮಂದ್ರೆ ನಾವು ಆರಾಮ್ ಅದೆ ಅಂತ ಅವರು ನಮ್ಮ ಸಂಬಂಧ ಚೆನ್ನಾಗಿ ಬೆಳೀತು ಅವರು ನಮ್ಗೆ ಸಹಾಯ ಮಾಡ್ತಾರೆ ನಾವು ಅವ್ರಿಗೆ ಸಹಾಯ ಮಾಡ್ತೆ ಹೀಗಾಗಿ ಅವ್ರ ಜೀವನಾನೂ ಒಳ್ಳೆಯದಾಗುತ್ತೆ ನಮ್ಮ ಜೀವ್ನನೂ ಒಳ್ಳೆಯದಾಗುತ್ತೆ ಆಗೈತಿ ಅದ್ರ ಬಗ್ಗೆ ನಾವು ಆಡೋ ಬಹಳ ಹೊಲ ಕೃಷಿಕ ರೈತ್ರು ಆಗಬೇಕು ಅಂಥೇಳಿ ಆಸಕ್ತಿ ಮೂಡ್ಸುವಂಥ ಮನಸಾಗ ಈಗ್ಲೂ ನಾನಿ ನೆನ್ಸ್ಕೊಳ್ತೆ ನೆನ್ಸ್ಕೊಳ್ಬೇಕಾದ್ರೆ ನೆನ್ಸ್ಕೊಂಡ್ರೆ ಮಾತ್ರ ಜೀವನ ಒಳ್ಳೇದು ಆಗ್ಸಾತ್ ಅದು ನಮ್ಮಲ್ಲೇ ಕಷ್ಟದಲ್ಲಿ ಆಗೋರ್ನ ನೆನ್ಸ್ಕೊಳ್ಬೇಕು ಸುಖದಲ್ಲಿ ಆದ್ರೂ ನೆನ್ಸ್ಕೊಳ್ಬೇಕು ಅದಾರೀ ಹೊಟ್ಟೆ ತುಂಬ ಉಂಡಾಗ ದೇವ್ರು ನೆನ್ಪು ಆಗುವುದಿಲ್ಲ ಹೊಟ್ಟೆ ಹಸ್ದಾಗ ದೇವ್ರು ನೆನ್ಪು ಆಕ್ಕಾರೆ ಹಂಗೆ ಹೊಟ್ಟೆ ತುಂಬ್ದಾಗೂ ದೇವ್ರು ನೆನ್ಪು ಮಾಡ್ಕೊಳ್ಬೇಕು ಹೊಟ್ಟೆ ಹಸ್ದಾಗ್ಲೂ ನಾವು ದೇವ್ರ್ನ ನೆನ್ಪು ಮಾಡ್ಕೊಳ್ಬೇಕು ಹಾಗೆ ನಮ್ಗೆ ಸಹಾಯ ಮಾಡಿದವ್ರಿಗೆ ನಾವು ಹೊಟ್ಟೆ ತುಂಬ ಇದ್ದಾಗ್ಲೂ ನಾವು ಸುಖ್ವಾಗಿ ಇದ್ದಾಗಲೂ ನೆನ್ಸ್ಕೊಳ್ಬೇಕು ನಾವು ಕಷ್ಟದಲ್ಲಿದ್ದಾಗ್ಲೂ ನೆನ್ಸ್ಕೊಳ್ಬೇಕು ಸಹಾಯ ಮಾಡೋದು ಬಹಳ ಮುಖ್ಯ ಸಹಾಯ ಮಾಡ್ಕೊಳ್ತಾ ಹೋದ್ರೆ ಒಳ್ಳೇದು ಆಗ್ತದೆ ಕಟ್ಟಿಟ್ಟ ಬುತ್ತಿ ನಿಮ್ಮ ಜೀವನದಾಗ ನೀವು ಸಹಾಯ ಮಾಡಿತ್ತು ನಿಮ್ಗೆ ಬೆನ್ನಿಂದೆ ಬರ್ತದೆ ಕೆಟ್ಟದ್ದು ಮಾಡಿದ್ರೂ ನಿಮ್ಮ ಹಿಂದೆ ಬರ್ತೈತಿ ಇಲ್ಲಿಯೇ ಸ್ವರ್ಗ ಇಲ್ಲಿಯೇ ನರ್ಕ ಅನ್ನೋ ವಿಚಾರವನ್ನು ಹೇಳಿಕೊಟ್ನಲ್ಲ ಆ ರೈತ ಆ ರೈತಗೆ ನಾವು ಈಗ್ಲೂ ನೆನೆಸ್ತೀನಿ ನೆನಪು ನೆನ್ಪು ಮಾಡಿ ಒಂದು ತುತ್ತು ಉಣ್ಣೋಕೆ ಸಹಾಯ ಆಗೈತಿ ಅಂಥೇಳಿ ಹೇಳೋಕೆ ಕಾಯಕ ಮಾಡೋದು ದೊಡ್ಡದಲ್ಲ ಅದನ್ನು ರೂಢಿಲಿ ಮಾಡ್ಕೊಳ್ಬೇಕು ರೂಢಿಲಿ ಮಾಡ್ಕೊಂಡು ಮಾತ್ರ ಬರ್ತೈತೆ ಹಂಗೆ ಏ ನಮಸ್ಕಾರ ರೀ ಸಾಹುಕಾರ ನಮಸ್ಕಾರ ರೀ ಸಾಹುಕಾರ ಅಂದ್ರೆ ಹೋಗಿ ಬರೋಂಗಿಲ್ಲ ಹಾ ನಾವು ಹೋಗಿ ಸ್ವತಃ ಹೊಲ್ದಾಗ ದುಡಿಬೇಕು ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂಥೇಳಿ ಆ ಹೇಳಿದಂಥ ಗಾದೆ ಮಾತು ನಿಜವಾಗ್ಲೂ ಸತ್ಯ ಅನ್ನಿಸ್ತೈತೆ ಅಂಥೇಳಿ ಹೇಳೋಕ್ಕೆ ಇಷ್ಟ ಪಡ್ತೀನಿ ಆದ್ದರಿಂದ ಯಾವುದೇ ಒಂದು ಆಸಕ್ತಿನ ಮೂಡ್ತು ಅಂದ್ರೆ ಅದನ್ನು ಕಾರ್ಯ ರೂಪ ಮಾಡ್ಬೇಕಾರೆ ಆ ವಿಚಾರಗಳನ್ನ ತಿಳ್ಕೊಂಡು ನಾವು ಜೀವನ ಮಾಡಬೇಕು ಅಂಥೇಳಿ ತಿಳಿಸಿ ಹೇಳ್ತೀನಿ